ಹಾಂ ಹಲೋ ಹೌದೌದು ಹೌದ ನಿಮಗೆ ಉಡುಪಿ ಅಂದರೆ ಎಲ್ಲಿ ಬೇಕು ಪ್ರಾಪರ್ ಉಡುಪಿಯೇ ಬೇಕಾ ಉಡುಪಿ ಸಿಟಿ ಅಥವಾ ಮಣಿಪಾಲ ಅಥವಾ ಕುಂದಾಪುರ ಹಾಗೆ ಬೇಕಾ ಮೇಯ್ನ್ ಸಿಟಿಯಲ್ಲಿ ಬೇಕಾ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಪರವಾಗಿಲ್ಲವಾ ಒಂದು ಸೆಂಟ್ಸ್ಗೆ ಒಂದು ಆರರಿಂದ ಏಳು ಲಕ್ಷ ಆಗ್ಬೋದು ರೆ ನೀವು ಕಮ್ಮಿ ಮಾಡುವ ನೀವು ಬಂದು ಮೊದಲು ಜಾಗ ನೋಡಿ ಯಾಕಂದ್ರೆ ಫುಲ್ಲು ಈಗ ಹೊಸತು ಜಯಲಕ್ಷ್ಮೀ ಓಪನ್ ಆಗಿದೆ ಅಲ್ಲ ಅದರ ಹತ್ತಿರ ಸ್ವಲ್ಪ ಮುಂದೆ ಬಂದರೆ ಒಂದು ಟರ್ನ್ ಉಂಟು ಅಲ್ಲಿ ಟರ್ನ್ ಸೀದಾ ಒಳಗೆ ಬಂದರೆ ನಿಮಗೆ ಸಿಗ್ತದೆ ಅಲ್ಲಿ ಬೋರ್ಡಾಕಿದ್ದೇವೆ ನಾವು ಹತ್ತಿರದಲ್ಲಿ ನಿಮಗೆ ಹಾಂ ರೋಡ್ ರೋಡುಂಟು ಎಲ್ಲಾ ಕರೆಕ್ಟ್ ಉಂಟು ಮೇಯ್ನ್ ಸಿಟಿಯೇ ಏನು ಪ್ರಾಬ್ಲಮಿಲ್ಲ ನಿಮಗೆಲ್ಲಾ ಕರೆಕ್ಟ್ ಉಂಟು ಹಾಸ್ಪಿಟಲ್ ಉಂಟು ಸ್ಕೂಲ್ ಸ್ವಲ್ಪ ದೂರ ಉಂಟು ಅಷ್ಟೆ ಮತ್ತೆಲ್ಲ ಕರೆಕ್ಟ್ ಉಂಟು ಐ ಮೀನ್ ಹಾಗೆ ಸ್ವಲ್ಪ ಮುಂದೆ ಸಹ ಮೇಯ್ನ್ ಐವೆ ಸಿಗ್ತದೆ ನಿಮಗೆ ಮತ್ತು ಬಸ್ ಸ್ಟ್ಯಾಂಡ್ ಕೂಡ ಹತ್ರ ಉಂಟು ಅಂದರೆ ಒಳ ಸಿ ಹೈವೆ ಅಂದರೆ ಮೇಯ್ನ್ ಹೈವೆ ಟಚ್ ಅಲ್ಲ ಸ್ವಲ್ಪ ಒಳಗೆ ಹೋಗಬೇಕು ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂತೆ ಸಿಕ್ಸ್ ಮಿನಿಟ್ಸು ಆರು ನಿಮಿಷ ಬಂದರೆ ನಿಮಗೆ ಐ ವೆ ಸಿಗ್ತದೆ ಹಾಗೆ ಟಾಪ್ ಕರೆಕ್ಟ್ ಹೈವೆಗೆ ನಿಮಗೆ ಟಚ್ ಆಗುದಿಲ್ಲ ಹತ್ತು ಸೆಂಟ್ಸಾ ಹತ್ತು ಸೆಂಟ್ಸು ಡೌಟ್ ನನಗೆ ಒಂದು ಎಂಟು ಏಳು ಎಂಟು ಸೆಂಟ್ಸ್ ಇರಬೋದು ಆಂದರೀಗ ಅದು ಹಾಂ ಸರಿ ಅಲ್ಲ ಎಲ್ಲ ಸಹ ಈಗ ತಕ್ಕೊಳ್ತಾರಲ್ಲ ಸೊ ನಿಮಗೆ ಇಲ್ಲಿ ಮಣಿಪಾಲದಲ್ಲಿ ಸಿಗ್ತದೆ ತುಂಬಾ ಮತ್ತು ಕುಂದಾಪುರ ಹತ್ರ ತುಂಬಾ ಉಂಟು ಹಾಂ ಉಡುಪಿಯಲ್ಲಿ ನಿಮಗೆ ಅದೇಯ ಜಾಸ್ತಿ ಸಿಗುದಿಲ್ಲ ಅಷ್ಟು ನಾನು ಸ್ವಲ್ಪ ಸ್ವಲ್ಪ ಸಹ ಸಿಗ್ತದೆ ಅಂದರೆ ಆರು ಸೆಂಟ್ಸ್ ಐದು ಸೆಂಟ್ಸ್ ಹಾಗೆಲ್ಲ ಸಿಗ್ತದೆ ಹತ್ತು ಸೆಂಟ್ಸ್ ಒಟ್ಟಿಗೆ ಸಿಗುದಿಲ್ಲ ಆಯಿತಾ ನೀವು ಬನ್ನಿ ಒಮ್ಮೆ ಮತ್ತು ನೋಡಿ ಸರಿ ನಾಳೆ ಬನ್ನಿ ಓಕೆ ಸರಿ ಸರಿ ಓಕೆ ಹಾಂ ಓಕೆ ಸರಿ